ದಾವಣಗೆರೆ ಜಿಲ್ಲೆಯ ಪ್ರಮುಖ ಕೃಷಿ ಉತ್ಪನ್ನ ಮತ್ತು ಕೃಷಿ ಪದ್ಧತಿಗಳು ಯಾವುವು ಎಂದರೆ ಬೆಳೆಗಳು ಜಾನುವಾರು ನೀರಾವರಿ ತತ್ ತಂತ್ರಜ್ಞಾನ ಇಂಥವು ದಿನನಿತ್ಯ ನಾವು ಗೋಧಿ ಜೋಳ ಇಂಥ ಪದಾರ್ಥಗಳನ್ನ ಪದಾರ್ಥಗಳನ್ನು ನಾವು ತುಂಬ ಯೂಸ್ ಮಾಡ್ತೀವಿ ಬಳಕೆ ಮಾಡ್ತೀವಿ ಅವು ಅವುಗಳೆಂದರೆ ನಾವು ಆಹಾರನ ಸೇವೇನು ಮಾಡೋದು ಅದರಿಂದನೇ ತುಂಬ ನಮಗೆ ಯೂಸ್ಫುಲ್ ಆಗ್ತಿರೋದು ನಾನು ಮತ್ತು ನಾವು ಗಟ್ಟಿನೂ ಆಗ್ತಿರೋದು ಅದರಿಂದಾನೆ ಆ ಊಟದಿಂದನೇ ಮತ್ತು ದಾವಣಗೆರೆ ದಾವಣಗೆರೆಯಲ್ಲಿ ಪ್ರಮುಖ ಕೃಷಿಗಳು ಅಂತಂದರೆ ಎಲ್ಲವೂ ಬರ್ತವೆ ಅದರಲ್ಲಿ ಗೋಧಿ ಜೋಳ ರಾಗಿ ಇಂಥವುಗಳನ್ನ ತುಂಬ ನಾವು ಬಳಕೆ ಮಾಡ್ತೀವಿ ಮತ್ತು ಜಾನುವಾರು ನೀರಾವರಿ ಅಂತಂದರೆ ಎಲ್ಲನೂ ಇವಾಗ ಸ್ವಲ್ಪ ಏನೋ ನೀರು ಕೊಡೋಲ್ಲ ಕಾವೇರಿ ನೀರು ಇಲ್ಲ ಬೆಳೆ ರೈತರಿಗೆ ಅಂತ ಏನೋ ಮಾತಾಡ್ತಿದ್ದಾರೆ ಕಾಂಗ್ರೆಸ್ ಬಂದಮೇಲಿಂದ ಇದಕ್ಕೆ ಹಾಗೇನು ಮಾಡಿ ಮಾಡದೆ ನಮ್ಮ ರೈತರಿಗೆ ಬೆಳೆಗಳನ್ನ ಕೊಟ್ಟು ಸಹಕರ್ಸ್ಬೇಕು ಮತ್ತು ಇದರಿಂದನೆ ನಮಗೆ ತುಂಬ ಯೂಸ್ಫುಲ್ ಆಗ್ತಿರೋದು ಹಂಗ್ ಹಂಗೇ ಯಾವುದೇ ರೀತಿ ನಮಗೆ ತೊಂದರೆ ಆಗಲಿಲ್ದಂಗೆ ನೋಡ್ಕೋಬೇಕು ಅಂತ ಕೇಳ್ತೀನಿ